ಕನ್ನಡ ಭಾಷೆಯನ್ನು ವರ್ಣಮಾಲೆಯಿಂದ ಮೊದಲು ವರ್ಣಮಾಲೆ ನೀವು ಆಂಗ್ಲ ಭಾಷೆಯಲ್ಲಿ ಹೇಗೆ ಅವರ ಎ ಬಿ ಸಿ ಡಿ ಇರುತ್ತೆ ಹಾಗೆ ಕನ್ನಡದಲ್ಲಿ ಅ ಆ ಇ ಈ ಅನ್ನೋದು ಇರುತ್ತೆ ಅದು ನಮ್ಮ ಪ್ರೈಮರಿ ಸ್ಕೂಲಿಂದನೂ ವರ್ಣಮಾಲೆಗಳಿಂದ ಎಲ್ಲ ಸ್ಕೂಲಲ್ಲೂ ಕಲಿಸೋ ಹಾಗೆ ಎಲ್ಲ ನಮಗೂ ಕಲಿಸುತ್ತಾರೆ ಆಮೇಲೆ ಸ್ವರಗಳನ್ನು ಜೋಡಿಸುವುದು ಆಮೇಲೆ ಒಂದು ಸೆಂಟೆನ್ಸ್ ಅಂದರೆ ಪದ ಪದವನ್ನು ಬ್ ಮಾಡುವುದು ಹಾಗೇ ಇಂಗ್ಲೀಷಲ್ಲಿ ಹೇಗೆ ಗ್ರಾಮರ್ ಇರುತ್ತೆ ಅದೇ ಕನ್ನಡದಲ್ಲೂ ಗ್ರಾಮರ್ ಅಂತ ಇದೆ ವ್ಯಾಕರಣ ಅಂತ ಹೇಳ್ತಾರೆ ಪದ ಕಟ್ಟುವುದು ಆಮೇಲೆ ಮೊದಲು ವರ್ಣಮಾಲೆ ಆಮೇಲೆ ಪದ ಕಟ್ಟುವುದು ಆಮೆ ಆಮೇಲೆ ವ್ಯಂಜನಗಳು ಸ್ವರಾಂಜನ ಹಾಗೇ ಬೇರೆ ಬೇರೆ ರೀತಿಯ ಇದು ಕನ್ನಡ ಭಾಷೆಯಲ್ಲೂ ಇಂಗ್ಲೀಷ್ ಭಾಷೆ ಹಾಗೆ ಇದೆ ಕನ್ನಡ ಭಾಷೆಯ ಬಗ್ಗೆ ಅನುಭವ ಏನಂದರೆ ಕನ್ನಡ ಭಾಷೆ ಒಂದು ಸುಂದರ ಭಾಷೆ ಅದು ಒಂಥರ ಸ್ವಚ್ಛ ಭಾಷೆ ಆ ಮಾತನ್ನಾಡುವುದಕ್ಕಾದರು ಒಂದು ಥರ ಖುಷಿ ಅನ್ನಿಸುತ್ತದೆ ಮತ್ತು ಕನ್ನಡ ಭಾಷೆಯು ನಮ್ಮ ಮಾತೃ ಭಾಷೆಯೂ ಕೂಡ ನಮಗೆ ಸಣ್ಣದಿಂದನೂ ಕನ್ನಡ ಭಾಷೆಯನ್ನೆ ಕಲಿತು ನಾವು ಹೋಗುವಾಗ ಬರುವಾಗ ಸ್ನೇಹಿತರಿಗೆ ಗೆಳೆಯರ ಜೊತೆಗೆಲ್ಲ ಕನ್ನಡ ಭಾಷೆಯಿಂದನೇ ಮಾತನಾಡೋದು ನಾವು ಬ ಮನೆಯಲ್ಲಿ ಸ್ವಲ್ಪ ಮ್ ಕನ್ನಡದ ಥರ ಬೇರೆ ಭಾಷೆ ಇದೆ ಆದರೂ ನಾವು ಆ ಆ ಭಾಷೆಯನ್ನು ಬಿಟ್ಟು ನಾವು ಜ ಗೆಳೆ ಗೆಳೆತನದಲ್ಲಿ ಹೇಗ್ ಮಾತಾಡ್ತೇವೆ ಅದೇ ರೀತಿ ಮಾತಾಡೋದು ನಮ್ಮ ಮನೆಯಲ್ಲಿ ಬೈಯುತ್ತಿದ್ದರು ನೀನು ನಮ್ಮ ಭಾಷೆಯಲ್ಲೆ ಮಾತರ ಮಾತಾಡೋದಿಲ್ಲ ಬೇರೆ ಭಾಷೆಯಲ್ಲೆ ಮಾತನಾಡುತ್ತಿ ಅಂತೇಳಿ ಅದಕ್ಕೆ ನಾವು ನಮ್ಮ ಕನ್ನಡ ಭಾಷೆ ಹೊರ್ಗಡೆ ಹೇಗೆ ಖುಷಿಯಾಗಿ ಮಾತಾಡುತ್ತೋ ಅದೇ ರೀತಿಯಲ್ಲಿ ಮಾತನಾಡೋದು ಹಾಗೆ ಕನ್ನಡ ಭಾಷೆ ನಮಗೆ ಒಂಥರ ಖುಷಿ ನಾವು ಹೇಗ್ ಹೊರಗೆ ಮಾತಾಡ್ತೇವೆ ಅದೇ ರೀತಿ ಮಾತನ್ನಾಡಬೇಕೂಂತ ಅನ್ನಿಸುತ್ತದೆ ಮತ್ತು ಕನ್ನಡ ಭಾಷೆಯಲ್ಲಿ ಒಂದೊಂದು ಶಬ್ದಗಳೆಲ್ಲ ಒಂಥರ ಸುಂದರವಾದ ಶಬ್ದಗಳು ಅದು ಅದು ಮಾತನಾಡುವುದಕ್ಕೂ ಒಂಥರ ಖುಷಿಯಾಗತ್ತೆ ಒಂಥರ ಸಾಂಸ್ಕ್ರತಿಕ ಸೌಜನ್ಯತೆ ಥರ ಬೇರೆ ಭಾಷೆಗಿಂತ ಒಂಥರ ವಿಭಿನ್ನವಾದ ಭಾಷೆ ಅದು ಅದು ತುಂಬ ಹಲವಾರು ವರ್ಷಗಳಿಂದ ಈ ಕನ್ನಡ ಭಾಷೆಯು ಒಂದು ಆಧುನಿಕ ಭಾಷೆ ಅಂತನೇ ಇದೆ ಆ ಲೆಕ್ಕದಲ್ಲಿ ಕನ್ನಡ ಭಾಷೆ ಅನುಭವ ನನಗೆ ಹೇಳುತ್ತಾ ಹೋದ್ರೆ ತುಂಬ ಇದೆ ಅದು ಒಂಥರ ಸುಂದರವಾದ ಭಾಷೆ ಅಂತನೇ ಹೇಳ್ಬೋದು ಬೇರೆ ಭಾಷೆಗಿಂತ ಒಂದು ವಿಭಿನ್ನ ಭಾಷೆ ಅಂತನೂ ಹೇಳ್ಬೋದು ಅಂದ್ರೆ ನನಗೆ ನನ್ನ ಕನ್ನಡ ಭಾಷೆ ನನ್ನ ಹೆಮ್ಮೆ ಇದೆ